ಹಲೋ ಸರ್ ಡಾಕ್ಟ್ರಾ ಮಾತಾಡ್ತಿರೋದು ಸರ್ ಅದೇ ಹಾಂ ಸರ್ ನಾವು ಅದೇ ನಿಮ್ಮ ಪೇಶೆಂಟ್ ಹಾಂ ಸರ್ ಅದೇ ನೆನ್ನೆ ಬಂದಿದ್ದೆ ಶಾಪ್ ಓಪನ್ ಆಗಿರಲಿಲ್ಲ ನಿಮ್ಮ ಕ್ಲಿನಿಕ್ ಅದೇ ಸ್ವಲ್ಪ ಜ್ವರ ಇತ್ತು ಸರ್ ಅದಕ್ಕೆ ಬಂದು ತೋರಿಸಬೇಕಾಗಿತ್ತು ಯಾವಾಗ ಸಿಗ್ತೀರಾ ಹಾಂ ಸರ್ ಅದೇ ಟು ಡೇಸಿಂದ ಎರಡು ದಿವಸದಿಂದ ಸ ಸಖತ್ತು ಜ್ವರ ಅದಕ್ಕೆ ಸ್ವಲ್ಪ ಜಾಸ್ತಿ ಜ್ವರ ಬಂದಿತ್ತಲ್ಲ ಮೈಯೆಲ್ಲ ಸುಮ್ ಬೆಚ್ ಬೆಚ್ಚಗಾಗಿದ್ದು ಜಾಸ್ತಿ ಅದಕ್ಕೆ ತೋರಿಸೋಣ ಅಂತ ಬಂದೆ ನೆನ್ನೆ ಕ್ಲಿನಿಕ್ ಓಪನ್ ಇರಲಿಲ್ಲ ಅದು ಜ್ವರಕ್ಕೆ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ತೊಗೊಂಡಿದ್ದೆ ಅಂದರೂ ಕಡಿಮೆ ಆಗಿಲ್ಲ ಅದಕ್ಕೆ ಒಂದ್ಸರಿ ತೋರಿಸಿಬಿಟ್ಟು ಏನಾದ್ರು ಇಂಜೆಕ್ಷನ್ ಏನಾದ್ರು ಕೊಡ್ತೀರಾ ಅಂತ ಕೇಳೋಣ ಅಂತ ಬಂದಿದ್ದೆ ಹಾಂ ಇಲ್ಲ ಈಗ ರೀಸೆಂಟಾಗಿ ಏನು ಬಂದಿರಲಿಲ್ಲ ಸರ್ ಇವ ಇಲ್ಲ ಸರ್ ಏನು ಚೆಕಪ್ ಮಾಡಿಸಿಲ್ಲ ಅದು ಸ್ವಲ್ಪ ಜ್ವರ ಜಾಸ್ತಿ ಆಗಿ ಒಂದೆರಡು ಸರಿ ವಾಮಿಟ್ ಆಯಿತು ಹಾಂ ಹಾಂ ಏನೂ ಊಟ ಸೇರ್ತಿಲ್ಲ ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಇದೆ ಅದಕ್ಕೆ ಸರ್ ಸರ್ ಇವಾಗ ಜ್ವರ ಬಂದ ಮೇಲೆ ಮೊಸರನ್ನ ತಿಂತಾ ಇದ್ದೀನಿ ಅದಕ್ಕಿಂತ ಮುಂಚೆ ಫ್ರೈಡ್ ರೈಸ್ ಈ ಥರದ್ದು ಆಚೆ ತಿಂದಿದ್ದೆ ಜಾಸ್ತಿ ಹಾಂ ಹಾಂ ಸರ್ ಹಾಂ ಅದಷ್ಟೊಂದೇನು ಚೆಕ್ ಮಾಡಿಸಿಲ್ಲ ಸರ್ ಅದೆಲ್ಲ ಮೈಯೆಲ್ಲ ಫುಲ್ ಜಾಸ್ತಿ ಬಿಸಿ ಇದೆ ಸುಸ್ತಾಗುತ್ತೆ ಸರ್ ಹಾಂ ಸರ್ ಎರಡು ದಿವಸದ ಹಿಂದೆಯಿಂದ ಜ್ವರ ಅದಕ್ಕೆ ನೆನ್ನೆ ಕ್ಲಿನಿಕ್ ಹತ್ತಿರ ಬಂದಿದ್ದೆ ಓಪನ್ ಇರಲಿಲ್ಲ ಇವತ್ತು ತೋರ್ಸ್ಬೋದ ಸರ್ ಇವತ್ತು ಹಾಂ ಹಾಂ ಸರ್ ಹಾಂ ವೈರಲ್ ಫಿವರೇ ಅನ್ಸುತ್ತೆ ಸರ್ ಅದು

ಸರಿ ಸರ್ ಏನಾದ್ರು ಊಟ ಮಾಡ್ಕೊಂಡ್ಬರ್ಬೇಕಾ ಇಲ್ಲಂದರೆ ಹಾಗೆ ಬರಲಾ ಹಾಂ ಸರ್ ಮಾತ್ರೆ ಏನೂ ತೊಗೊಳೋದು ಬೇಡವಾ ಇವಾಗ ಜ್ವರ ಕಡಿಮೆ ಆಗಕ್ಕೆ ಯಾವ್ದಾದ್ರು ಸಡನ್ನಾಗಿ ಸ್ವಲ್ಪ ಜಾಸ್ತಿಯೇ ಸುಸ್ತಾಗತ್ತೆ ಸರ್ ಅಲ್ಲಿ ಬರೋಕ್ಕಾಗಲ್ಲ ಡೋಲೋ ಸಿಕ್ಸ್ ಫಿಫ್ಟಿನೇ ಸರ್ ಸರಿ ಸರ್ ಆಯಿತು ಸಂಜೆ ಬರ್ತೀನಿ ಸರ್ ಕ್ಲಿನಿಕ್ ಹತ್ತಿರ ಹಾಗಾದ್ರೆ

ಹಾಂ ಸರಿ ಸರ್ ಸರಿ ಸರ್ ಓಕೆ

ಸರಿ ಸರ್ ಥ್ಯಾಂಕ್ ಯು